ಹಲೋ ಅದು ನಮಗೆ ನಾವು ಇಲ್ಲಿ ಅಂಕೋಲಾದವರು ಅಂಕೋ ಅಮಿತ್ ಅಂತ ಹಾಂ ನಮಗೆ ಹಾಂ ಗೋಕರ್ಣದಲ್ಲಿ ರೂಮ್ ಫೆಸಿಲಿಟಿ ಇದೆಯಾ ನಿಮ್ಮ ಇದರಲ್ಲಿ ಇದರಲ್ಲಿ ಹೌದಾ ಕ್ವಾಸ್ಟ್ಲಿನಾ ಅಷ್ಟೆಲ್ಲ ಕ್ವಾಸ್ಟ್ಲಿ ನಮ್ಗೆ ಹೇಗಂದ್ರೆ ಅದು ಈಗ ಕಡಿಮೆ ದುಡ್ಡಲ್ಲಿ ಸಿಗ ಸಿಗ್ಬೋದಾ ರೂಮು ಮತ್ತೆ ಕ್ಲೀನಿಂಗ್ ಎಲ್ಲ ಹೇಗೆ ಇದೆ ಅಲ್ಲಿ ಯಾವ ಥರ ಜನ ಇದ್ದಾರೆ ಮತ್ತೆ ಸುತ್ತ ಮುತ್ತಲಿನ ಜನ ಹೇಗಿದ್ದಾರೆ

ಮತ್ತೇ ಅಲ್ಲಿ ಪ್ರೇಕ್ಷಣೀಯ ಸ್ಥಳ ಯಾವ ಯಾವ್ದು ಇದೆ ಅಂದರೆ ಯಾವ ಯಾವ ಥರ ಪ್ಲೇಸನ್ನ ನೋಡ್ಬೋದು ಅಲ್ಲಿ ಅಂತ ಹೇಳ್ಬೋದಾ ಹಾಂ ಹಾಂ ಇದು ಮತ್ತೆ ಬೀಚುಗಳು ಯಾವ್ದು ಇಲ್ವಾ ಅಲ್ಲಿ ಬೀಚ್ ಅಂತ ಫೇಮಸ್ ಇರೋದು

ಹೌದಾ

ಅದು ಆಯ್ತು ಅದು ಇರಲಿ ಆಮೇಲೆ ಇದು ರೂಮ್ ಸಿಗು ವಸ್ತು ಅಲ್ಲಿ ಬೇರೆ ಮತ್ತೆ ರೆಸ್ಟೋರೆಂಟ್ಗಳು ಯಾವ್ದು ಇಲ್ವ ಕಡಿಮೆ ದುಡ್ಡಲ್ಲಿ ಸಿಗುವಂತದ್ದು ಹಾಂ ಆದರು ಒಂದು ಸತಿ ನೋಡಿ ಅಲ್ಲೀ ಕಡಿಮೆ ವೆಚ್ಚದಲ್ಲಿ ಸಿಗ್ಬೋದಾ ಅಂತ ರೂಮ್ ಅಲ್ಲಿ ಬೇರೆ ಕಡೆ ಯಾವುದಾದ್ರು ಹೌದಾ ಮತ್ತೆ ಅಕ್ಕ ಪಕ್ಕದಲ್ಲಿ ಯಾವ್ದು ಅಲ್ಲಿ ರೆಸ್ಟೋರೆಂಟ್ ಇಲ್ಲವಾ ಆಯ್ತು ಆಯಿತು ಇಡ್ತೇನೆ ಆಮೇಲೆ ಕೇಳ್ತೆ